ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಎಂಟುನೂರ ಎಪ್ಪತ್ತ ಒಂದು ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಹದಿನೆಂಟು ಇಪ್ಪತ್ತು ಜನವರಿ ಸಾವಿರದ ಐನೂರ ತೊಂಬತ್ತ ಒಂಬತ್ತು ಐದು ಜುಲೈ ಸಾವಿರದ ಆರುನೂರ ಎಂಬತ್ತ ಒಂದು